ಹ್ಞೂ ರೀ ಸ್ಪೇಷಲ್ ರೀ ಸ್ಟೇಷನರಿ ಶಾಪಲ್ಲಾ ನಿಮಗೆ ಏನು ಬೇಕು ಹೇಳಿ ರೀ ಏನೇನವ ಅಂದ್ರ ನಾ ಏನು ಹೇಳಿ ರೀ ಈಗ ಕಾಗ್ದಿಗಳವ ಪೆನ್ಗಳವ ಪೇಪರ್ಗಳವ ಹ್ಞೂ ರೀ ಸಿಕ್ತಾವ ರೀ ಎಸೇಸ್ ಬೇಕು ನೋಡ್ರೀ ನಿಮಗೆ ಏನೇನು ಬೇಕಂತಿಲ್ಲೆ ಸ್ಯಾಂಟಿಫಿಕ್ ಕ್ಯಾಲ್ಕುಲೇಟರೂ ಎರಡು ನೂರವರಿ ಮತ್ತೇನು ಬೇಕು ಅಂದಿರಿ ಬ್ರೌನ್ ಶೀಟೂ ಒಂದು ತೌಸಂಡ್ ರುಪೀಸಿಗೆ ಒಂದು ಅವ ರೀ

ಅವ ಪನ್ ಹತ್ತು ರೂಪಾಯ್ಗ ಒಂದು ಅವ ರೀ ಹೋಲ್ಸೇಲ್ದಾಗ ಬಿ ಹಂಗೆ ಕೊಡ್ತೀವಿ ರೀ

ಹಂಗೆ ತಕೋತೀರಿ ಟೀಕ್ ಅದ ನಾವು ಬಿ ತಂದಿನವ್ರ ಇದ್ದೆವಲ್ಲ ಹಾಗೆ ಇಲ್ಲ ರೀ ನಾವು ನಮ್ಮ ರೇಟ ಹೇಳತೀವಿ ಎಮ್ ಆರ್ ಪಿಲಿನ ಕಮ್ ಮಾಡಿ ನಿಮಗೆ ಏನಕ್ಕೆ ಕಾಲೇಜ್ ಕಡೆರ ಬೇಕಾಗ್ಯದ ಹಾಂಗೆ ಕಾಲೇಜ್ ಕಡೆದು ಅಂತಂದ್ರ ನಿಮ್ದು ಅದು ನಿಮ್ದು ಕಾಲೇಜಿಂದ ಕೋಡ್ ನಂಬರ್ ಎಲ್ಲ ತಗೊಂಬಂದಿರಿ ಅಂತಂದ್ರ ಒಂದು ಟೆನ್ ಪರ್ಸೆಂಟ್ ಸ್ಯಾನ್ ಡಿಸ್ಕೌಂಟ್ ಕೊಡ್ಬೋದು ನೋಡ್ರಿ ಹ್ಞೂ ರೀ ನಿಮ್ಮ ಕಾಲೇಜಿನ ಕೋಡ್ ನಂಬರ್ ರಿಜಿಸ್ಟರ್ಡ್ ಕೋಡ್ ನಂಬರು ತಕೊಂಬರ್ರಿ ಅದ್ರ ಮ್ಯಾಲ ಡಿಸ್ಕೌಂಟ್ ಕೊಡ್ತೇವೆ ರೀ ಹ್ಞೂ ರೀ ಅದು ನೀವು ಒಂದು ನಾವು ಲಿಂಕ್ ಕಳಸ್ತೀವಿ ರೀ ನಿಮ್ಗ ಅದ್ರಾಗ ಹೋಗಿ ನಿಮಗೆ ಏನೇನು ಐಟಮ್ಸ್ ಬೇಕು ಎಲ್ಲ ಫುಲ್ ಮಾಡಿ ಅದ್ರ ಮುಂದೆ ಎಷ್ಟೆಷ್ಟು ಬೇಕು ಎಲ್ಲ ಹಾಕಿ ರೀ ನಿಮ್ಮದು ಡೀಟೇಲ್ಸ್ ಎಲ್ಲ ಹಾಕಿ ರೀ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರು ನಿಮ್ಮ ಕಾಂಟಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿ ನಿಮ್ದು ಕಾಲೇಜಿನ ಅಡ್ರಸ್ಸು ಕೋಡು ಆಮೇಲೆ ನಿಮ್ಮ ಇಮೇಲ್ ಐ ಡಿ ಎಲ್ಲ ಹಾಕಿ ರೀ ಹಂಗೆ ಹಾಕ್ದಿರಿ ಅಂತಂದ್ರ ಒಂದು ಐದರ ದಿನ್ದಾಗ ಬರ್ತದ ನಿಮ್ಮ ಕಾಲೇಜಿಗ ಹಾಂ ರೀ ಅದು ನೀವು ಚಕ್ದಾಗ ಕೊಟ್ಟರೆ ಚಂದ ಇರ್ತೈತಿ ರೀ ಕ್ಯಾಶ್ದಾಗ ಅಂತಂದ್ರ ಜರಾ ಇದು ಐತೈತು ಚಕ್ ಬೆಟರ್ ಅದ ಅಲ್ಲಿ ನಿಮ್ಮ ಕಾಲೇಜಿಗೆ ನಮ್ಮ ಡೆಲಿವರಿ ಐತದ ಅಲ್ರಿ ಹಾಗೇ ನೀವು ಚಕ್ ಕೊಟ್ಟೋಗಿದೆ ಅಂದರೆ ಐತಿ ರೀ ಇಲ್ಲ ರೀ ಇಷ್ಟ ಐತದ ರೀ ಆಗರ್ಸ್ ನಿಮ್ಗ ಅಂಥದ್ ಎಂಥದ್ ಅಂದರೆ ಡಿಸ್ಕೌಂಟು ಅಂದರೆ ನಮ್ಮ ದುಖಾನಿಗ್ ಬರ್ರಿ ಬಂದು ಮಾತಾಡ್ಕೊಂಡು ಹೋಗ್ರಿ ಹಾಂ ಮಾತಾಡ್ಕೊನ ಹೋಗ್ರಿ ಆಗ್ನ ಒಳಗೆ ಬರ್ತದ ಏನ್ರ ಮಾಡಕ್ಕೆ ಯಾವಾಗ ಬರ್ತಿರ ರೀ ನಾಳೆ ಬರ್ತಿರಾ ಆಯ್ತು ಅಪ್ಪರ ಬರ್ರಿ